ಹಾಂ ಮ್ಯಾನೇಜರ್ ರೀ ಸಾಮಾನು ಭಾಳ್ ಉದೈತ್ರೀ ಅದು ಯಾವ ಕಡೆ ಹೋಗಿದ್ದು ರೀ ಹಾಂ ಮತ್ತು ಅದು ಭಾಳ ಸಾಮಾನು ಐತ್ರಿ ಅದೇನ ಗಾಡಿ ಕೊಡು ಕಳ್ಸ್ತೆ ರೀ

ಬಾಡಿಗೆ ಭಾಳ ಹೇಳ್ತಾರೆ ರೀ

ಟೀಕ್ ಹೇ ಹಾಂ ಇಲ್ಲೇನು ಬ್ಯಾಡನ್ರಿ ಕೆಲ್ಸಕ್ಕೆ ರೀ ಹ್ಞೂ ಹ್ಞೂ ಆತು ಬರ್ರಿ ಹಂಗಾರೆ